ಇಲ್ಲ ಈಗಿನ ಕಾಲದಲ್ಲಿ ಗುಣಮಟ್ಟದ ತರಕಾರಿಗಳು ಹಾಗು ಇತರೆ ದವಸ ಧಾನ್ಯಗಳು ಸಿಗುವುದು ಕನಸು ಅಂತ ಅನ್ಕೋಬೋದು ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಪ್ರತಿಯೊಂದು ವಸ್ತುಗಳನ್ನು ಬೆಳಿಲಿಕ್ಕೆ ತೊಳಿಲಿಕ್ಕೆ ಆಗಲಿ ಅಥ್ವಾ ಏನೇ ಒಂದು ನಾವು ವಸ್ತುಗಳನ್ನು ನಾವು ಬೆಳೆಸ್ಲಿಕ್ಕೆ ನಾವು ತುಂಬ ರಾಸಾಯನಿಕಗಳನ್ನ ಯೂಸ್ ಮಾಡ್ತ ಇದ್ದೇವೆ ಅದು ಯಾವುದೂ ಒಳ್ಳೆಯದಲ್ಲ ಅಂತ ನಮ್ಗೆ ಗೊತ್ತಿದೆ ಆದರೂ ಕೂಡ ನಾವು ಅದನ್ನೇ ಯೂಸ್ ಮಾಡ್ತೇವೆ ಅದನ್ನೇ ನಾವು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಹಾಗು ಧಾನ್ಯಗಳಲ್ಲಿ ಕೂಡ ಯೂಸ್ ಮಾಡ್ತೇವೆ ಅದರಿಂದ ನಾವು ಏನೇ ಡಯೆಟ್ ಅನ್ಕೊಳ್ಳಿ ಈಗ ಏನೇ ಮಾಡಿದರೂ ಕೂಡ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಆಗೇ ಆಗ್ತವೆ ಹಾಗಾಗಿ ನಮ್ಮಲ್ಲಿ ಇರತಕ್ಕಂತಹ ಆತ್ಮಸ್ಥೈರ್ಯವನ್ನು ನಾವು ಕಾಪಾಡಿಕೋಬೇಕು ಒಳ್ಳೆಯ ಡಯೆಟ್ ಮಾಡಲಿಕ್ಕೆ ನಾ ಇದುವರೆಗೂ ನಾ ಡಯೆಟ್ ಮಾಡೇ ಇಲ್ಲ ನನ್ನ ಲೈಫ್ನಲ್ಲಿ ನಾ ಯಾವತ್ತು ಡಯೆಟ್ ಮಾಡಿಲ್ಲ ಏಕಂದರೆ ಇರೋದು ನಾವು ಇರೋದು ಸ್ವಲ್ಪ ದಿನ ನಾವು ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾನು ದಪ್ಪ ಇದ್ದೀನಾ ಸಣ್ಣ ಇದ್ದೀನಾ ಅನ್ನೋದು ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಯಾಕೆಂದರೆ ನಾ ಇರೋ ಅಷ್ಟು ದಿನ ಚೆನ್ನಾಗಿರ್ಬೇಕು ಅಷ್ಟೆ ಕೆಲವೊಬ್ಬರು ನಾ ದಪ್ಪ ಇದ್ದೀನಿ ಅಂತ ಹೇಳಿ ಊಟ ಮಾಡೋದನ್ನೇ ಬಿಟ್ಟು ಬಿಡ್ತಾರೆ ಆ ರೀತಿ ಆಗಬಾರ್ದು ಊಟ ಚೆನ್ನಾಗಿ ಮಾಡಿಕೊಂಡು ಇರೋಣ ವಾಕಿಂಗ್ ಮಾಡೋಣ ಓಟ ನಡಿಯಾಡ್ದಣ ಓಡಾಡುವ ಹಾಗೆಲ್ಲ ಮಾಡಿದಾಗ ಏನಾಗ್ತದೆ ನಮ್ಮಲ್ಲಿ ಬೆಳೀತಕ್ಕಂತಹ ಬೊಜ್ಜು ಏನಿದೆ ಅದು ಕರಗ್ತದೆ ಆ ಕರ್ಗ್ದಾಗ ನಾವು ದಪ್ಪ ಆಗೋದು ಕಡಿಮೆ ಆಗ್ತದೆ ದಪ್ಪ ಇದ್ದರೆ ತಾನೆ ಬೇರೆ ರೋಗಗಳು ನಮಗೆ ಬರ್ತವೆ ನಾವು ದಪ್ಪನೆ ಇಲ್ಲ ಅಂದರೆ ಯಾವ ರೋಗನೂ ಬರೋದಿಲ್ಲ ಆಗ್ತದೆ ಸಣ್ಣ ಇದ್ದರೂ ಕೂಡ ತುಂಬ ಜನರಿಗೆ ಸಣ್ಣ ಇದ್ದಾಗ ಮೈ ಕೈ ನೋವು ಬರ್ತದೆ ಮೂಳೆಗಳು ನೋವು ಬರ್ತದೆ ಎಲ್ಲ ನಾವು ದಪ್ಪ ಇದ್ದರೂ ನಮಗೆ ಆಗ್ತದೆ ಸಣ್ಣ ಇದ್ದರೂ ನಮಗೆ ಆಗ್ತದೆ ಹಾಗಾಗಿ ಡಯೆಟ್ ಹೇಗೆ ಇರಬೇಕಾದ್ರೆ ಸಮತೋಲನವಾಗಿ ಒಳ್ಳೆಯ ಆರೋಗ್ಯಕ್ಕೆ ಹೇಗೆಲ್ಲ ಇರಬೇಕು ಹಾಗೆ ಇರಬೇಕು ಆದರೆ ಈಗ ಬೆಳಿತಕ್ಕ ಬೆಳಿತಾ ಇರುವಂತಹ ತರಕಾರಿಗಳು ಹಣ್ಣಗಳು ಮತ್ತು ಎಲ್ಲ ಅದರಲ್ಲಿ ಯಾವುದ್ರಲ್ಲು ಕೂಡ ಒಳ್ಳೆಯ ಅಂಶಗಳು ಇಲ್ಲ ನಾನು ಕೇಳತಕ್ಕಂತಹ ಒಂದು ಘಟನೆ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಅಮೇರಿಕದಲ್ಲಿ ಯಾವುದೊ ಒಬ್ಬ ಯುವತಿ ಡಯೆಟ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ವರ್ಷಗಳಿಂದ ಊಟವನ್ನು ತಿನ್ನೋದು ಬಿಟ್ಟು ಬರಿ ಹಣ್ಣು ಹಂಪಲಗಳನ್ನ ತಿನ್ಕೊಂಡು ಬಂದಿದ್ದಾಳೆ ಅಂದರೆ ಈಗ ಲಂಚ್ಗೆ ಥು ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಬೆಳಗ್ಗೆ ತಿಂಡಿಗೆ ಪ್ರತಿಯೊಂದಕ್ಕೂ ಒಂದೊಂದು ಒಂದೊಂದು ಹಣ್ಣುಗಳನ್ನ ತಿನ್ಕೊತ ಬರೋದು ಈ ರೀತಿ ಆಕೆ ಮಾಡಿರೋದರಿಂದ ಅವಳಿಗೆ ಕೊನೆಯದಾಗಿ ಒಂದು ಕೊನೆಯದಾಗಿ ಹೇಳದೆ ಕೇಳೆ ಸಾವು ಬಂದಿದೆ ಅವ್ರು ಹೇಗೆ ಸತ್ತಿದ್ದಾರೆ ಅಂತ ಅವರ ಬಾಡಿಯನ್ನು ಪರೀಕ್ಷೆ ಮಾಡಿ ನೋಡಿದಾಗ ಗೊತ್ತಾಗಿದೆ ಹಣ್ಣಿನಲ್ಲಿರುವಂತಹ ಕೆಲವೊಂದು ಅಂಶಗಳು ಅವರ ದೇಹದಲ್ಲಿ ಜಾಸ್ತಿ ಆಗಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಈಗ ಈಗ ನಾವೇ ತಿಳ್ಕೋಬೋದು ಯಾವುದೇ ಒಂದು ವಸ್ತು ಆಗಲಿ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇಟ್ಟುಕೊಂಡಿದ್ರೆ ಪ್ರತಿಯೊಂದು ಚೆನ್ನಾಗಿರ್ತದೆ ನಮ್ಮ ಕಡೆ ಹಳೆಯವರಾಗ್ಲಿ ಒಂದು ಗಾದೆ ಇದೆ ಅತಿ ಆದರೆ ಅಮೃತನೂ ಕೂಡ ವಿಷ ಆಗ್ತದೆ ಅಂತೇಳಿ ಅದಕ್ಕಾಗಿ ಯಾವುದನ್ನೆ ಆಗಲಿ ಅತಿ ಮಾಡಲಿಕ್ಕೆ ಹೋಗಬಾರ್ದು ಡಯಟ್ ಯಾವುದೂ ಬೇಡ ನಮ್ಮ ಸೌಂದರ್ಯ ನಮ್ಮ ದೇಹ ಸೌಂದರ್ಯ ನಮ್ಮ ಹೆಮ್ಮೆ ನಾವು ಹೇಗಿದ್ದೇವೆ ನಮ್ಮನ್ನು ನಾವು ಹಾಗೆ ಇಷ್ಟ ಪಡುವ ಬೇರೆಯವ್ರು ನಮ್ಮನ್ನು ಇಷ್ಟ ಪಡುದು ಬೇಡ ಅದು ಕೆಲವೊಬ್ರಿಗೆ ನಾವು ತೋರಿಸ್ಕೊಳ್ಳಿಕ್ಕೆ ಡಯೆಟ್ ಮಾಡೋದು ಅದೆಲ್ಲ ಬೇಡ ಇರೋದು ಇರೋಷ್ಟು ದಿನ ಇರೋದನ್ನು ತಿನ್ನೋಣ ಇವಾಗ ಬರ್ತಿರೋ ಈಗ ನಾವು ಬೆಳಿತಿರೊ ಅಂತಹ ಧಾನ್ಯ ತರ್ಕಾರಿಗಳು ಇವೆಲ್ಲ ತಿಂದು ಯಾರು ಯಾವಾಗ ಸಾಯ್ತಾರೆ ಗೊತ್ತಿಲ್ಲ ಅದಕ್ಕೆ ತಿನ್ನೋಣ ಹೋಗೋದಂತ ಬಂದರೆ ಹೋಗೋಣ ಅಂತ ಹೇಳ್ತೇನೆ ಅಷ್ಟೆ